ನನ್ನ ನೆಚ್ಚಿನ ನಟ ಬಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನಗೆ ಅವರು ನಟಿಸಿದ ಎಲ್ಲ ಚಿತ್ರಗಳು ಇಷ್ಟ ಅವರ ಸ್ವಭಾವ ಅವರ ವೈಯಕ್ತಿಕ ಜೀವನದಲ್ಲಿ ಮಾಡಿರುವ ಹಲವಾರು ಕೆಲಸಗಳನ್ನು ಎಲ್ಲ ಜನ ಮೆಚ್ಚಿದ್ದಾರೆ ಸೊ ಅದಕ್ಕೆ ಅವರ ಚಿತ್ರ ರಾಜಕುಮಾರ ಆಗಿರ್ಬೋದು ದೊಡ್ಡ ಮನೆ ಹುಡುಗ ಅದೆಲ್ಲ ನನಗೆ ತುಂಬ ಇಷ್ಟ ನನ್ನ ನೆಚ್ಚಿನ ನಟಿ ಬಂದು ರಾಧಿಕಾ ಪಂಡಿತ್ ಯಾಕೆ ಅಂದರೆ ಅವರು ನಟಿಸಿರುವ ಚಿತ್ರ ಎಲ್ಲ ಕೂಡ ನನಗೆ ಇಷ್ಟ